ಹಲೋ ಇದು ಪ್ಯಾನ್ ಕಾರ್ಡ್ ಸಹಾಯವಾಣಿ ಅಲ್ಲವಾ ಮಾತಾಡೋದು ನಾನು ಯಾವಾಗ ಪಾನ್ ಕಾರ್ಡ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಇನ್ನೂ ಯಾಕೆ ಬರಲಿಲ್ಲ ಅದು ಏನಾದರೂ ನಮ್ಮದು ಡಾಕ್ಯುಮೆಂಟ್ ಬೇಕಾ ಅಲ್ಲ ಎಷ್ಟು ದಿನ ತಾಗ್ಬೋದು ಇನ್ನೂ ಬರಲಿಕ್ಕೆ ನನಗೆ ಅರ್ಜೆಂಟ್ ಬೇಕಾಗಿತ್ತು ನನಗೆ ಹೊರಗೆ ಹೋಗಲಿಕ್ಕೆ ಇದೆ ನನ್ನ ತಂಗಿಯವ್ರು ಇದ್ದಲ್ಲಿಗೆ ಅದಕ್ಕಾಗಿ ನನಗೆ ಅರ್ಜೆಂಟ್ ಬೇಕು ಏನಾದ್ರೂ ಬೇಕಾ ಹಾಗಾದ್ರೇ ನಂದು ಡೇಟ್ ಆಪ್ ಬರ್ತ್ ಬೇಕಾ ಜೀರೋ ನೈನ್ ವನ್ ವನ್ ನೈನ್ ಸಿಕ್ಸ್ ಸಿಕ್ಸು ಡೇಟ್ ಆಪ್ ಬರ್ತ್ ನನ್ನದು ಹಾಂ ಮೊಬೈಲ್ ನಂಬರ್ ಬೇಕಾದರೆ ಒಂಬತ್ತು ಎಂಟು ನಾಲ್ಕು ಏಳು ಮೂರು ಎರಡು ಸೊನ್ನೆ ಒಂದು ಜೀರೋ ಸೊನ್ನೆ ಮತ್ತೆ ಯಾವಾಗ ಬರ್ತದೆ ನನಗೆ ಆದಷ್ಟು ಬೇಗ ಕಳಿಸಿಕೊಡಿ ಆಯಿತಾ ಏನಾದರೂ ಬೇಕಾದರೆ ಫೋನ್ ಮಾಡಿ ಆದಷ್ಟು ಬೇಗ ಬಂದರೆ ತುಂಬ ಒಳ್ಳೆಯದಿತ್ತು ನನಗೆ ಅದದ್ಕೆ ನನಗೆ ಹೋಗಲಿಕ್ಕೆ ತುಂಬ ಅರ್ಜೆಂಟ್ ಬೇಕಾಗಿತ್ತು ಅದಕ್ಕೆ ನನ್ನ ಪಾನ್ ಕಾರ್ಡು ಆದಷ್ಟು ಬೇಗ ಕಳಿಸಿಕೊಡಿ